ಕೋಲಾರ ಜಿಲ್ಲೆಯು ಕೃಷಿಗೆ ಅತ್ಯಧಿಕ ಹೆಸರುವಾಸಿಯಾಗಿದ್ದ ಜಿಲ್ಲೆಯಾಗಿದ್ದು ಇಲ್ಲಿ ಅತಿ ಹೆಚ್ಚು ಟೊಮೇಟೊವನ್ನು ಬೆಳೆಯುತ್ತಾರೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಒಂದು ಟೊಮೆಟೊ ಮಾರುಕಟ್ಟೆ ಕೋಲಾರದಲ್ಲಿದೆ ಈ ಈ ಟೊಮೇಟೋ ಮಾರುಕಟ್ಟೆ ಟೊಮೆಟೊ ಬೆಳವ ಬೆಳೆಯೋದನ್ನ ರೈತರು ಕ್ರಮೇಣ ಹೆಚ್ಚು ಮಾಡುತ್ತಾ ಹೋಗಿರುತ್ತಾರೆ ಆದರೆ ಇಲ್ಲಿ ಬರೋ ಟೊಮೇಟೋ ಬಗ್ಗೆ ಬಂದಿರೋವಂತಹ ಸಮಸ್ಯೆ ಎಂದರೆ ಮೊದಲನೇದಾಗಿ ನೀರು ಎರಡನೇದಾಗಿ ಸ ಮಾರುಕಟ್ಟೆಯ ಬೆಲೆ ಕೆಲವೊಮ್ಮೆ ನೀರಿನ ಸಮಸ್ಯೆಯಿಂದಾಗಿ ಅಥ್ವಾ ಬೆಳೆ ಇಳುವರಿ ಬಾರದೇ ನಷ್ಟ ಅನುಭವಿಸಿದರೆ ಮತ್ತೊಮ್ಮೆ ಹೆಚ್ಚು ಫಸಲು ಬಂದಾಗಲೂ ಸಹ ಬೆಲೆ ಇಲ್ಲದೇ ಟೊಮೇಟೊವನ್ನು ರಸ್ತೆಗೆ ಸುರಿಯಲಾಗುತ್ತಿದೆ ಇದು ರೈತರು ಎದುರಿಸುತ್ತಿರುವ ಒಂದು ದೊಡ್ಡ ಕಠಿಣವಾಗಿರುವಂತಹ ಸಮಸ್ಯೆಯಾಗಿದೆ